ಈ ತಂತ್ರಜ್ಞಾನ ಅನ್ನುವಂಥದ್ದು ನನ್ನ ಜೀವನದಲ್ಲಿ ತುಂಬಾನೇ ಸಹಾಯ ಮಾಡಿದೆ ಏಕೆ ಅಂದರೆ ನನ್ನದೊಂದು ಸಣ್ಣ ಬಿಸಿನೆಸ್ ಇದೆ ಅದು ಯಾವುದು ಅಂತ ಹೇಳಿದರೆ ಈ ಮಸಾಲೆ ಪುಡಿಗಳನ್ನು ಮಾಡುವುದು ಹಾಗೆ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವುದು ಹಾಗೆ ನನ್ನದೊಂದು ಸ್ವಂತ ಹಿಟ್ಟಿನ ಗಿರಣಿ ಕೂಡ ಇದೆ ಅಲ್ಲಿ ರಾಗಿ ಹಿಟ್ಟಾಗಿರಬಹುದು ಜೋಳದ ಹಿಟ್ಟಾಗಿರಬಹುದು ಗೋಧಿ ಹಿಟ್ಟಾಗಿರಬಹುದು ಕೆಲವು ಹಿಟ್ಟುಗಳನ್ನು ರೆಡಿ ಮಾಡ್ತೇವೆ ಮೊದಲೆಲ್ಲ ಮಸಾಲೆ ಪುಡಿಗಳನ್ನು ಮಾಡಲು ತುಂಬಾನೇ ಕಷ್ಟಪಡಬೇಕಿತ್ತು ಈ ಮಸಾಲೆಗಳನ್ನು ಹುರಿಯಲು ಕೂಡ ಸೌದೆ ಒಲೆಗಳನ್ನು ಉಪಯೋಗಿಸಬೇಕಿತ್ತು ಆದರೆ ಈಗ ವಿದ್ಯುತ್ ಉಪಕರಣಗಳು ಬಂದಿವೆ ಅದಕ್ಕೂ ಕೂಡ ಮೆಷಿನ್ಗಳು ಬಂದಿವೆ ಮೊದಲು ಈ ಮಸಾಲೆ ಹುಡಿಗಳನ್ನು ಮಾಡಲು ನಾವೇ ಕುಟ್ಟಿ ಪುಡಿ ಮಾಡಬೇಕಿತ್ತು ಆದರೆ ಈಗ ಹಾಗಿಲ್ಲ ಅದಕ್ಕೂ ಕೂಡ ಮೆಷಿನ್ಗಳು ಬಂದಿವೆ ಇನ್ನು ಪ್ಯಾಕೇಜಿಂಗ್ ವಿಷಯಕ್ಕೆ ಬಂದರೆ ಮೊದಲೆಲ್ಲ ನಾವೇ ಕೂತ್ಕೊಂಡು ಈ ತೂಕ ಮಾಡಿ ಪ್ಯಾಕಿಂಗ್ ಮಾಡಬೇಕಿತ್ತು ಆದರೆ ಈಗ ಹಾಗಿಲ್ಲ ಮೆಷಿನ್ ಬಂದಿದೆ ಅದಕ್ಕೂ ಕೂಡ ಇದರಲ್ಲಿ ತನ್ನಷ್ಟಕ್ಕೆ ಅದು ತೂಕ ಮಾಡಿ ಪ್ಯಾಕಿಂಗ್ ಮಾಡುತ್ತೆ ಇದರಿಂದ ನಮಗೆ ಸಮಯವೂ ಉಳಿಯುತ್ತೆ ಬೇರೆ ನೌಕರರಿಗೆ ಕೊಡುವಂತಹ ವೇತನ ಕೂಡ ಉಳಿಯುತ್ತೆ ಇನ್ನು ವ್ಯಾಪಾರ ಅಂದಮೇಲೆ ಲೆಕ್ಕಾಚಾರ ಇದ್ದೇ ಇರುತ್ತೆ ಮೊದಲೆಲ್ಲ ನಾವೇ ಕೂತ್ಕೊಂಡು ಪುಸ್ತಕದಲ್ಲಿ ಎಂಟ್ರಿ ಮಾಡಬೇಕಿತ್ತು ಹಾಗೆ ಬಿಲ್ಗಳನ್ನು ರೆಡಿ ಮಾಡಬೇಕಿತ್ತು ಆದರೆ ಈಗ ಹಾಗಲ್ಲ ಕಂಪ್ಯೂಟರ್ಗಳನ್ನು ಯೂಸ್ ಮಾಡಿ ಕ್ಷಣಾರ್ಧದಲ್ಲಿ ಬಿಲ್ಗಳನ್ನು ಜನರೇಟ್ ಮಾಡಬಹುದು ಹಾಗೆ ಎಲ್ಲ ಲೆಕ್ಕ ವ್ಯವಹಾರಗಳನ್ನು ಕಂಪ್ಯೂಟರ್ನಲ್ಲೇ ಮುಗಿಸ ಮಾಡುವುದು